ನನ್ಗೆ ಇಷ್ಟ ಆಗಿರೋ ಕ್ರೀಡಾ ಪಂದ್ಯಗಳು ಅಂತಂದರೆ ಒಂದು ವಾಲಿಬಾಲ್ ಮತ್ತು ತ್ರೋಬಾಲ್ ಇನ್ನೊಂದು ಕಬಡ್ಡಿ ಇಷ್ಟನ್ನೇ ನಾನು ನೇರಾ ನೇರವಾಗಿ ನೋಡಕ್ಕೆ ಇಷ್ಟಪಡ್ತೀನಿ ಮತ್ತು ಟಿವಿಯಲ್ಲಿ ಅಂದರೆ ಕಬಡ್ಡಿ ಬರ್ತಾ ಇರ್ತೈತೆ ಆಗಾಗ ಅವಾಗ ನೋಡ್ತೀನಿ ಮತ್ತು ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಅಲ್ಲಿ ನೋಡಿಬಿಟ್ಟು ಎಂಜಾಯ್ ಮಾಡ್ತಾ ಇರ್ತೀನಿ ಮತ್ತು ಅದೇ ರೀತಿಯಾಗಿ ನಾನೂ ಸಹ ಪಾರ್ಟಿಸಿಪೇಟ್ ಮಾಡ್ತೀನಿ